ನಾನು ಭಗವದ್ಗೀತೆಯ ಕೆಲವು ಪುಟಗಳನ್ನ ಓದಿದ್ದೇನೆ ನನಗೆ ಮ ಮನಸ್ಸನ್ನು ಬಲಿಷ್ಠವಾಗಿ ಹೇಗೆ ಇಟ್ಕೋಬೇಕು ಅನ್ನೋದು ಅದರಲ್ಲಿ ಗೊತ್ತಾಗಿದೆ ನಾನು ಅದರಿಂದ ತುಂಬ ಕಲಿತಿದ್ದೇನೆ ಕಲಿತಿದ್ದೇನೆ ಅನ್ನೋದಕ್ಕಿಂತ ನನ್ನ ಜೀವನದ ಮೆಟ್ಟಿಲುಗಳನ್ನು ಅದರಿಂದಾನೆ ಏರಿರೋದು ಆ ಬುಕ್ಕಿನ ಮುಖಾಂತರನೇ ಏರಿರೋದು ಅನ್ನೋದು ನನ್ನ ಅಭಿಪ್ರಾಯ ನಾನು ಇದನ್ನು ಕುಟುಂಬದವರ ಜೊತೆನೂ ನನ್ನ ತಂಗೀರ ಜೊತೆನು ನಾನು ಇದನ್ನು ಹೇಳಿಕೊಳ್ತಿರ್ತೇನೆ ನನ್ನ ಜೀವನದ ಅರ್ಧ ಉದ್ದಾರ ಆ ಪುಸ್ತಕದಿಂದನೆ ಆಗಿರೋದು ಅಂತ ಭಗವದ್ಗೀತೇಲಿ ಶ್ರೀಕೃಷ್ಣ ಹೇಳಿರೋ ಪ್ರಕಾರ ನಾವು ನಡ್ಕೊಳ್ತಾ ಹೋದ್ರೆ ಜೀವನದಲ್ಲಿ ಯಾವುದೂ ಏನೂ ಆಗಲ್ಲ ಅನ್ನೋದು ಅಂದರೆ ತುಂಬ ಕಷ್ಟಗಳಿದ್ದಾಗಲೂ ಅಷ್ಟೇ ನಲಿವುಗಳು ನೋವು ಏನೇ ಇದ್ರೂ ಅದನ್ನು ದಾಟಿ ಮುಂದೆ ಹೋಗೋದು ಆ ಬುಕ್ಕಲ್ಲಿ ಕೊಟ್ಟಿದಾರೆ